ನಮ್ಮ ಭಾಗದಲ್ಲಿ ಅಪರಾಧ ಚಟುವಟಿಕೆಗಳು ಅಂದರೆ ಕಳ್ಳತನ ಆಗ್ತಾ ಇರುತ್ತೆ ಸುಲಿಗೆ ಆಗ್ತಾ ಇರುತ್ತೆ ಆಮೇಲೆ ಡ್ರಗ್ಸು ಅನ್ವಾಂಟೆಡ್ ಥಿಂಗ್ಸನ್ನ ಸೇಲ್ ಮಾಡೋದಾಗ್ಬೋದು ಖರೀದಿ ಮಾಡೋದು ಇತಿ ಇತಿಯಾಗಿ ನಡಿಯುವಂಥದ್ದು ಸಿಗುತ್ತೆ ಬಟ್ ಅದೆಲ್ಲ ಮಾಡದೇ ಇದ್ದರೆ ಒಳ್ಳೆಯದು ಯಾಕಂದರೆ ಮಕ್ಕಳು ನೋಡ್ತಾ ಇರ್ತಾರೆ ಮುಂದೆ ಅವರು ಅದನ್ನೇ ಕಲಿಯುವಂಥದ್ದು ಆಗಿರುತ್ತೆ ಇದಕ್ಕೆ ಬಡತನ ಅಥವಾ ನಿರುದ್ಯೋಗ ಅಂತ ಹೇಳೋದಕ್ಕಾಗಲ್ಲ ಕೆಲವರು ಕೆಲವೊಂದು ಹಬ್ಬಿ ಹವ್ಯಾಸಗಳಿಗೆ ಮುಕ್ತರಾಗಿರ್ತಾರೆ ಅಥವಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಕೆಲವ್ರು ಡ್ರಿಂಕ್ಸ್ ಮಾಡೋದಾಗ್ಬೋದು ಅದು ಅದಕ್ಕೆ ಯಾವಾಗ ಅವ್ರಿಗೆ ದುಡ್ಡು ಸಿಗೋದಿಲ್ಲ ಆವಾಗ ಈ ಥರದ್ದು ಕೆಲಸಗಳ್ನ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಾ ಇರ್ತಾರೆ ಇದಕ್ಕೆ ಬಡತನನೂ ಕಾರಣ ಹೌದು ನಿರುದ್ಯೋಗವೂ ಹೌದು ಹಾಗಂತ ಉದ್ಯೋಗಿಗಳು ಈ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ ಹಾಗಂತ ಬಡತನ ಇರೋರು ಈ ಕೆಲಸ ಮಾಡ್ತಾರೆ ಶ್ರೀಮಂತಿಕೆ ಇರೋರು ಇದ್ದಾರೆ ಅತಿಯಾಸೆ ಅತಿಯಾಸೆ ಇರೋದ್ರಿಂದ ಸಹ ಈ ಥರದ್ದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಥರದ್ನ ಎನ್ಕರೇಜ್ ಮಾಡೋವಂಥದ್ದು ಸಹ ಇರಬಹುದು ಅನ್ನೋದು ನಮ್ಮ ಅಭಿಪ್ರಾಯ